ಸಾಕುವ ಹಕ್ಕಿ ಅಂದರೆ ಇವಾಗ ಫಾರ್ಮ್ ಮುಖಾಂತರ ಮಾರಾಟ ಮಾಡುವಂತಹ ಬಾಯ್ಲರ್ ಹೆ ಬಾಯ್ಲರ್ ಕೋಳಿ ಮತ್ತು ಟೈಸಾನ್ ಕೋಳಿ ಈ ಥರ ಬೇರೆ ಬೇರೆ ತಳಿ ಇರುತ್ತದೆ ಮತ್ತೆ ಮನೆಯಲ್ಲೇ ಸಾಕುವುದಿದ್ದರೆ ಅದು ಮನೆಯಲ್ಲೆ ಊರಿನ ಕೋಳಿ ಅಥವಾ ಗಿರಿರಾಜ ಈ ಥರದ ಬೇರೆ ಬೇರೆ ವಿಧದ ಕೋಳಿಗಳು ಇರುತ್ತದೆ ಇದ ಬಾಯ್ಲರ್ ಕೋಳಿ ಒಂದು ನಲವತ್ತ ಎಂಟು ಒಂದುವರೆ ತಿಂಗಳಿಂದ ಎರಡು ತಿಂಗಳವರೆಗೆ ಅದು ಮಾರಾಟಕ್ಕೆ ಬರುತ್ತದೆ ಈ ಟೈಸಾನ್ ಕೋಳಿ ಈ ತ ಮತ್ತು ಮೊಟ್ಟೆ ಇಡುವಂಥ ಕೋಳಿಗಳನ್ನು ಬೇರೆ ಸಾಕುತ್ತಾರೆ ಇದು ಮೊಟ್ಟೆಗೆ ಅನುಕು ಅನುಗುಣವಾಗಿ ಅದನ್ನು ಸಾಕುತ್ತಾರೆ ಮತ್ತು ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಮಾರಲಿಕ್ಕೆ ಆಗುತ್ತದೆ ಈ ಊರಿನ ಕೋಳಿ ಊರ ಕೋಳಿಯಲ್ಲಿ ಎರಡು ವಿಧವಿರುತ್ತದೆ ಒಂದು ಹುಂಜ ಮತ್ತು ಒಂದು ಹೇಂಟೆ ಅಂತ್ಹೇಳಿ ಹೇಂಟೆ ಇದು ತತ್ತಿಯನ್ನು ಇಟ್ಟರೆ ಹುಂಜ ಇದು ಮಾರ್ಕೆಟಿನಲ್ಲಿ ಉತ್ತಮ ಬೆಲೆಗೆ ಮಾರಾಟವಾಗುತ್ತದೆ ಮತ್ತು ಈ ಕೋಳಿ ಉದ್ಯೊ ಊರಿನ ಕೋಳಿ ಅಂದರೆ ಅದು ಯಾವುದೇ ರೀತಿಯಲ್ಲಿ ಮನೆಯಲ್ಲಿ ನಾವು ಅದನ್ನು ಗೂಡು ಮಾಡಿ ಸಾಕಬಹುದು ಮತ್ತೆ ಬಾಯ್ಲರ್ ಕೋಳಿಯನ್ನು ಫಾರ್ಮ್ ಮುಖಾಂತರ ಅಂಗಡಿಯವರು ತಂದು ಮಾರುತ್ತಾರೆ ಮಾರುತ್ತಾರೆ ಇದು ಒಂದು ಕೆ ಜಿದು ಲೆಕ್ಕದಲ್ಲಿ ಮಾರಾಟವಾದರೆ ಈ ಊರಿನ ಕೋಳಿ ಮನೆ ಕೋಳಿ ಅದು ಒಂದು ನಿಗದಿತ ಬೆಲೆ ಅಂದರೆ ಒಂದು ಗಾತ್ರದ ಮುಖಾಂತರ ಅದು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅತ್ತು ಅಲ್ಲದೆ ಎಷ್ಟು ತಿಂಗಳಾಯಿತು ಅದಕ್ಕೆ ಅದು ಎಷ್ಟು ವರ್ಷ ವ ಅದನ್ನು ಸಾಕಿದ್ದಾರೆ ಈ ಥರದಿಂದ ಅದನ್ನು ಜನರು ಆಯ್ಕೆ ಮಾಡುತ್ತಾರೆ ಇದು ಒಂದು ಕೂಡ ಒಂದು ಉದ್ದಿಮೆ ಥರ ಒಂದು ಒಂದು ಅದರಿಂದಲೇ ಒಂದು ಜೀವನ ಉಪಾಯ ಕೋಳಿ ಸಾಗಾಣಿಕೆ ಅಂತ ಇದಕ್ಕೂ ಕೂಡ ಸರಕಾರವೂ ಕೂಡ ಸವಲತ್ತನ್ನು ಕೊಡ್ತದೆ ಈ ಕೋಳಿಗೂಡು ಮಾಡುವುದಿದ್ದರೆ ಅಥವಾ ಈ ಕೋಳಿಯನ್ನು ಸಾಕುವುದಿದ್ದರೆ ಅದಕ್ಕೆ ಸರಕಾರದ ಅನುದಾನ ಕೂಡ ಬರುತ್ತದೆ ಇದರಿಂದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಇದನ್ನು ಮನೆ ಮನೆ ಹಕ್ಕಿ ಎಂದರೆ ಕೋಳಿ ಕೋಳಿ ಇದು ಬಾಯ್ಲರ್ ಕೋಳಿ ಆಗಿರ್ಬೋದು ಟೈಸಾನ್ ಕೋಳಿ ಆಗಿರ್ಬೋದು ಅಥವಾ ಗಿರಿರಾಜ ಕೋಳಿ ಆಗಿರ್ಬೋದು ಊರಿನ ಕೋಳಿ ಆಗಿರ್ಬೋದು ಇದು ತಮಿಳುನಾಡು ಅಂಚಿನ ರಾಜ್ಯಗಳಲ್ಲಿ ಹೆಚ್ಚಿಗೆ ಪ್ರಾಧಾನ್ಯತೆಯನ್ನು ಕೋಳಿ ಸಾಗಾಣಿಕೆಯೇ ಒಂದು ಉದ್ಯಮ ಎಂಬ ಥರದಲ್ಲಿ ಅದನ್ನು ಮಾಡುತ್ತಾರೆ ತಮಿಳುನಾಡಿನಿಂದ ಕೋಳಿ ನಮ್ಮ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುತ್ತದೆ ಅದನ್ನು ಇಲ್ಲಿನ ಹೆಚ್ಚಿನ ಬೇಡಿಕೆಗೆ ಬೇಡಿಕೆ ಇರುತ್ತದೆ ಅದನ್ನು ಮಾರುತ್ತಾರೆ ಈ ಎಲ್ಲ ವಿಷಯದಿಂದ ಕೋಳಿ ಉದ್ಯಮ ನನ್ನ ಲೆಕ್ಕದಲ್ಲಿ ಕೋಳಿ ಉದ್ಯಮ ಒಂದು ಒಳ್ಳೆಯ ಉದ್ಯಮ ಅಂತೇಳಲಿಕ್ಕೆ ನಾನು ಬಯಸುತ್ತೇನೆ